ಸಾಕುಪ್ರಾಣಿ ಅಂದರೆ ನನಗೆ ತುಂಬ ಇಷ್ಟ ಯಾಕಂದರೆ ನಾವು ಅದನ್ನು ಪ್ರೀತಿಯಿಂದ ನಮ್ಮ ಮಗು ಅಂತ ಆ ಪ್ರಾಣಿಗಳನ್ನು ನಾವು ಸಾಕ್ತೇವೆ ಸಾಕುಪ್ರಾಣಿಗಳಲ್ಲಿ ನನಗೆ ಬೆಕ್ಕು ನಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ ಅದನ್ನು ನಾವು ಸಾಕು ಪ್ರಾಣಿ ಅಂತ ನೋಡೋಕಿಂತ ಹೆಚ್ಚಾಗಿ ನಾವು ಅದನ್ನು ನಮ್ಮ ಮಗು ಅಂತಾನೇ ನಾವು ಅದನ್ನು ಸಾಕ್ತೀವಿ ಅದು ಮನುಷ್ಯರ್ಗಿಂತ ಹೆಚ್ಚು ಅಟ್ಯಾಚ್ ಆಗ್ತಾವೆ ಪ್ರಾಣಿಗಳು ನಮಗೆ ಅವು ತುಂಬ ಪ್ರೀತಿ ತೋರಿಸ್ತವೆ ನಾವು ಅದಕ್ಕೆ ಎಷ್ಟು ಪ್ರೀತಿ ತೋರಿಸ್ತೇವೊ ಪ್ರಾಣಿಗಳಿಗೆ ಅಷ್ಟು ಅದ್ರ ದುಪ್ಪಟ್ಟು ನಮಗೆ ಪ್ರೀತಿ ಪ್ರೀತಿನ ತೋರಿಸುತ್ತೆ ಮನುಷ್ರು ತುಂಬ ಸ್ವಾರ್ಥಿಗಳ್ ಆಗಿರ್ತಾರೆ ಆದರೆ ಪ್ರಾಣಿಗಳು ಅದನ್ನು ತುಂಬ ನಿಯತ್ತಿಂದ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊ ಪ್ರೀತಿ ತೋರಿಸ್ತವೆ ಪ್ರಾಣಿಗಳು ಪ್ರಾಣಿಗಳು ಅಂತ ಹೇಳೋಕಿಂತ ಅದು ಒಂಥರ ನಮ್ಮ ಮಗೂ ಮಕ್ಕಳು ಅಂತಾನೆ ಅಂದರೆ ತಪ್ಪಾಗೋಲ್ಲ ಸಾಕುಪ್ರಾಣಿಗಳು ಅಂದರೆ ನಂಗೆ ತುಂಬ ಇಷ್ಟ ನನ್ನ ಬಳೀ ಸಾಕುಪ್ರಾಣಿ ಅಂದರೆ ಬೆಕ್ಕು ಇದೆ ಒಂದು ಆಮೇಲೆ ಒಂದು ನಾಯಿ ಇದೆ ಇದೆರಡೂ ನಮ್ಮ ಮತ್ತು ನಾವು ದನ ಕರುಗಳನ್ನು ಕೂಡ ಸಾಕ್ತೀವಿ ಇದು ಇದೆಲ್ಲ ನಾವು ನಮ್ಮಮನೇಲಿ ಸಾಕ್ತಾ ಇರುವ ಸಾಕುಪ್ರಾಣಿಗಳು ಅದು ಏನಕ್ಕೆ ಇಷ್ಟ ಅಂದರೆ ಅದು ಮನುಷ್ಯರ್ಗಿಂತ ಹೆಚ್ಚಾಗಿ ನಿಯತ್ತನ್ನು ನಿಯತ್ತನ್ನು ತೋರಿಸುತ್ತೆ ಮನುಷ್ರು ನಾವು ಬಂದರೆ ಹೋದರೆ ಅದಕ್ಕೆಲ್ಲ ಗೊತ್ತಾಗುತ್ತೆ ನಮಗೊಂದು ಬೇಜಾರಾಗಿದ್ದರೂ ಕೂಡ ಸಾಕು ನಮ್ಮ ಸಾಕುಪ್ರಾಣಿಗಳಿಗೆ ನಮಗ್ ಇವತ್ತು ಬೇಜಾರಾಗಿದೆ ನಮ್ಮನ್ನು ಯಾವ ರೀತಿ ಪ್ಯಾ ಹೇಗೆ ಉತ್ತೇಜಿಸ್ಬೇಕು ಹೇಗೆ ನಮ್ಮನ್ನು ಇದು ಮಾ ಹೇಗೆ ನಮ್ಮನ್ನ ಖುಷಿಯಾಗ್ ಖುಷಿ ಪಡಿಸಬೇಕು ಅನ್ನೋದು ಅವ್ಕೆ ಆ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ನಂಗೆ ಸಾಕುಪ್ರಾಣಿ ಅಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ನಮ್ಮ ಮನಸ್ಥಿತಿನಾ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾವೆ ಪ್ರಾಣಿಗಳು ಮನುಷ್ರು ನಾವು ಮನುಷ್ರು ಆದರೆ ಅವ್ರಿಗೆ ಗೊತ್ತಾದರೂ ಕೂಡ ಗೊತ್ತಾಗದೇ ಇರೋ ಥರ ಇರ್ತಾರೆ ಬ ಹಾಂ ಆದರೆ ಪ್ರಾಣಿಗಳು ಹಾಗಲ್ಲ ನಮ್ಗೆ ಏನಾದ್ರು ಬೇಜಾರಾಗಿದೆ ಅಂದರೆ ಅವು ನಮ್ಮ ಸುತ್ತ ಬಂದು ಕು ಸುತ್ತರಿಯುತ್ತೆ ನಮ್ಮ ಪಕ್ಕ ಬಂದು ಕೂರುತ್ತೆ ನಮ್ಮನ್ನು ಪ್ಯಾಂಪರ್ ಮಾಡೋಕ್ ಟ್ರೈ ಮಾ ಪ್ರಯತ್ನ ಮಾಡುತ್ತೆ ನಮ್ಮನ್ನು ಕರ್ಕೊಂಡು ಹೊರಗಡೆ ಕರ್ಕೊಂಡು ಹೋಗೋಕೆ ಟ್ರೈ ಮಾ ಪ್ರಯತ್ನ ಮಾಡುತ್ತೆ ಹಾಗಾಗಿ ನಂಗೆ ಸಾಕುಪ್ರಾಣಿಗಳಂದರೆ ತುಂಬ ಇಷ್ಟ ನಮ್ಗೆ ಏನಾದರೂ ತುಂಬ ಬೇಜರಾಗಿದೆ ಅಂತ ಅಂದರೆ ಅವು ನಮ್ಮ ಸಾಕುಪ್ರಾಣಿಗಳ ಜೊತೆ ಸ್ವಲ್ಪ ಸಮಯ ಕಾಲ ಕಳೆದ್ರೂ ಕೂಡ ನಮಗೆ ಅವತ್ತಿನ ದಿನ ತುಂಬ ಖುಷಿಯಾಗ್ ಇರ್ತೀವಿ ನಮ್ಮ ಬೇಜಾರುಗಳೆಲ್ಲ ಪ್ರಾಣಿಗಳನ್ನು ನೋಡಿದರೇನೆ ನಮ್ಮ ಬೇಜಾರೆಲ್ಲ ಹೊರ್ಟೋಗಿ ಬಿಡುತ್ತೆ ಎಂಥಾ ನಿಮ್ಗೆ ಕೆಲಸದ ಒತ್ತಡ ಇರಲಿ ಏನೇ ಎಂಥದ್ದೆ ತೊಂದರೆ ಇದ್ದರೂ ಕೂಡ ನಮ್ಮ ನಾವು ಸಾಕಿರೋ ಪ್ರಾಣಿಗಳು ನಮ್ಮ ಜೊತೆ ಇದ್ದರೆ ನಮ್ಮ ಬೇಜಾರುಗಳೆಲ್ಲ ಹೊರಟೇ ಹೋಗುತ್ತೆ ಹಾಗಾಗಿ ನಂಗೆ ಸಾಕು ಪ್ರಾಣಿಗಳಂದರೆ ತುಂಬ ಇಷ್ಟ ಅದ್ರ ಜೊತೆ ಕಾಲ ಕಳೆಯೋದು ಅಂದರೆ ಇನ್ನೂ ಇಷ್ಟ ಆಗುತ್ತೆ